ನಾನು ಮೊನ್ನೆ ಪಲಾವ್ ಮಾಡಿದ್ದೆ ಅದು ಸ್ವಲ್ಪ ಸರಿಯಾಗಿರಲಿಲ್ಲ ನಾಲ್ಕು ಜನ ತಿನ್ನುವಾಗ ಹೇಳಿದರು ಮನೆಯಲ್ಲಿ ಇವತ್ತಿನ ಪಲಾವು ಮಾಡಿದ್ದು ಸ್ವಲ್ಪ ಖಾರ ಆಗಿದೆ ಅಂತ ಆದರು ನನ್ನ ಮಗಳಿಗೆ ತುಂಬ ಇಷ್ಟ ಪಲಾವು ಅವಳು ಏನು ಹೇಳ್ಳಿಲ್ಲ ನನ್ನ ಗಂಡ ಸ್ವಲ್ಪ ಹೇಳಿದ್ರು ಅದು ಸ್ವಲ್ಪ ಖಾರ ಆಗಿದೆ ನೀನು ಇಷ್ಟು ಖಾರ ಯಾಕೆ ಮಾಡಿದ್ದು ಅದು ಸರಿ ಮಾಡಲಿಕ್ಕೆ ಏನು ನಿನಗೆ ಅದಕ್ಕೆ ನಾನು ಹೇಳಿದೆ ಖಾರ ಇವತ್ತು ಫಸ್ಟ್ ಮಾಡೋದು ನಾನು ಇನ್ನೊಮ್ಮೆ ಮಾಡುವಾಗ ಸರಿ ಮಾಡ್ತೇನೆ ಅದನ್ನ ತಿನ್ನಿ ಯಾಕೆ ಬಿಸಾಡುವುದು ನಾವು ಅಂತ ಹೇಳಿದೆ ಮತ್ತೆ ಪುನೊಮ್ಮೆ ನಾನು ಮಾಡಿದೆ ಹಾಗೆಯೇ ಪಲಾವು ಪಲಾವು ಮಾಡುವಾಗ ಅದು ಸರಿ ಟೇಸ್ಟ್ ಸರಿ ಬಂತು ಆಗ ನನ್ನ ಗಂಡ ಹೇಳಿದರು ಇದು ಒಳ್ಳೆಯದಾಯಿತು ಮಾಡಿದ್ದು ಇವತ್ತಿನದಾದರೆ ತಿನ್ನಲಿಕ್ಕೆ ಸರಿಯಾಯಿತು ಹೀಗೆಯೇ ಮಾಡು ಅಂತ ಹೇಳಿದರು ಮತ್ತೆ ಹಾಗೆಯೇ ನಾನು ಸಾಂಬಾರು ಕೂಡ ಮಾಡಿದೆ ಸಾಂಬಾರು ಕೂಡ ಹಾಗೆಯೇ ಫಸ್ಟ್ ಮಾಡುವಾಗ ಸ್ವಲ್ಪ ಹಾಳಾಯ್ತು ಅದು ಖಾರ ಉಪ್ಪು ಎಲ್ಲ ಹಾಕಿದ್ದು ಟೇಸ್ಟ್ ಬರಲಿಲ್ಲ ಮತ್ತೆ ಒಂದು ಎರಡು ಸಲ ಮಾಡುವಾಗ ಒಂದು ಹತ್ತು ಜನಕ್ಕೆ ಮನೆಯಲ್ಲಿಯೇ ಬಳಸಿ ಬಡಿಸಿದೆ ಬಡಿಸುವಾಗ ಅವರು ಹೇಳಿದರು ಒಳ್ಳೆಯ ಅಡುಗೆ ನಿಮಗೆ ಇದು ಯಾರು ಹೇಳಿಕೊಟ್ಟದ್ದು ಎಂತ ಹಾಕಿದ್ದೀರಿ ಸಾಂಬಾರೆಲ್ಲ ಸಾಂಬಾರಿಗೆ ಸಾಮಾನೆಲ್ಲ ಅದಕ್ಕೆ ನಾನು ಹೇಳಿದೆ ಹೀಗೆ ಹೀಗೆ ಈ ಈ ಸಾಮಾನು ಹೀಗೆ ಅದು ಹಾಕಿದೆ ಇದು ಹಾಕಿದೆ ಅಂತ ಹೇಳಿ ಅಡುಗೆ ಸರಿ ಮಾಡಿ ಬಳಸಿದೆ ನಮ್ಮನೆಯವರೆಲ್ಲರಿಗೂ ಖುಷಿ ಆಯಿತು ಬಂದವರು ಕೂಡ ಕೇಳಿಕೊಂಡು ಹೋದ್ರು ನನ್ನ ಹತ್ರ ಸಾಂಬಾರು ಹಾಗೆಯೇ ಒಂದೊಂದೆ ಮಾಡ್ತಾ ಹೋಗುವಾಗ ಸರಿ ಆಯಿತು ಎಲ್ಲ ಕೂಡ ಅಡುಗೆ ಮತ್ತೆ ಹಾಗೆಯೇ ಎಣ್ಣೆಯ ವಸ್ತು ಕೂಡ ಮಾಡಿದೆ ಈ ಬನ್ಸ್ ಮಾಡಿದೆ ಒಂದು ದಿನ ನನ್ನ ಮಗಳು ಮೊಬೈಲಲ್ಲಿ ಹೇ ನೋಡಿ ಹೇಳಿದಳು ಅಮ್ಮ ಹೀಗೆ ಮಾಡಿ ಬನ್ಸ ಹೀಗೆ ಮಾಡಿದರೆ ಹೀಗೆ ಆಗ್ತದೆ ಒಳ್ಳೆಯದಾಗ್ತದೆ ನನಗೆ ಬನ್ಸ್ ಅಂದರೆ ತುಂಬ ಇಷ್ಟ ಮಾಡಿ ಅಂತ ನನ್ನ ನಮ್ಮನೆಯವರಿಗೆ ಬನ್ಸ್ ಅಂದರೆ ಸ್ವಲ್ಪ ದೂರ ಹಾಗಾದರೆ ನಾನು ನನ್ನ ಮಗಳ ಮಾತು ಕೇಳಿ ನಾನು ಬನ್ಸೇ ಮಾಡಿದೆ ಆದರು ಅವರು ತಿಂದರು ಅದು ಸಾಧಾರಣ ಆಯಿತು ಮತ್ತೆ ಇನ್ನೊಮ್ಮೆ ಅದಕ್ಕೆ ಬೇಕಾದದ್ದೆಲ್ಲ ಸಾಮಾನು ಹಾಕಿ ಮಾಡಿದೆ ಆಗ ಅದೆಲ್ಲ ಟೇಸ್ಟ್ ಆಯಿತು ಟೇಸ್ಟ್ ಆಗುವಾಗ ಎಲ್ಲರೂ ತಿಂದರು ನೀವು ನಿಮಗೆ ಒಂದು ಹೋಟೆಲ್ ಇಡ್ಬಹುದು ಅಷ್ಟು ಒಳ್ಳೆಯದಾಗಿದೆ ನಿಮ್ಮದು ಬನ್ಸ ಅಂತ ಅದಕ್ಕೆ ನನಗೆ ತುಂಬ ಖುಷಿಯಾಯಿತು ಅವರು ಹಾಗೆ ಹೇಳುವಾಗ ಅದಕ್ಕೆ ಪುನಃ ಬನ್ಸಿಗೆ ಕೂಡ ಸಾಂಬಾರು ಪತ್ತೆ ಸಾಂಬಾರು ಮಾಡಿದೆ ಅದು ಕೂಡ ತುಂಬ ಟೇಸ್ಟ್ ಆಯಿತು ಎಲ್ಲರೂ ಎಲ್ಲರೂ ಒಟ್ಟಾಗಿ ಸೇರಿ ತಿಂದೆವು ನಾವು ಅದಕ್ಕೆ ನಮ್ಮನೆಯವರೆಲ್ಲ ಹೇಳಿದರು ನಿನಗೆ ಹೋಟೆಲ್ ಇಡ್ಬಹುದು ನಿನಗೆ ಹೋಟೆಲ್ ಇಡ್ಬಹುದಂತ ನಮ್ಮನೆ ಹತ್ತಿರದವರು ಬಂದರು ಅವರಿಗೂ ಒಂದು ಕೊಡುತ್ತೇನೆ ನಾನು ಇದ್ದರೆ ಅವರು ಕೂಡ ಹೇಳಿದ್ದು ಹೇಳಿದರು ನಿಮಗೆ ಹೋಟೆಲಿಟ್ಟರೆ ಒಳ್ಳೆಯ ಬ್ಯಾರ ಆಗ್ಬಹುದು ಅಂತ ಅದಕ್ಕೆ ನಾನು ಹೇಳಿದೆ ಅಷ್ಟು ಮುಂದೆ ಹೋಗಲಿಕ್ಕೆ ನಮ್ಮ ಹತ್ರ ಸಾಮರ್ಥ್ಯ ಇಲ್ಲ ಅಂತ ಹೇಳಿದೆ ಹಾಗೇನೇ ಹೀಗೆ ಈರುಳ್ಳಿ ಬಜೆ ಮಾಡಿದೆ ಹಾಗೆ ಕೂಡ ಮನೆ ಹತ್ರದವರು ತಿನ್ನುವಾಗ ಅವು ಅವರು ಕೂಡ ಹೇಳಿದರು ನಿಮಗೆ ಹೋಟೆಲ್ ಇಡ್ಬಹುದು ಹೋಟೆಲ್ ಇಡ್ಬಹುದು ಅಂತ ನನಗೆ ಆಗ ಹಾಗೆ ಹೇಳುವಾಗ ತುಂಬ ಖುಷಿ ಆಗ್ತದೆ ಖುಷಿ ಆದರು ನಾವು ನಮ್ಮನೆಯಲ್ಲಿ ತುಂಬ ಜನ ಇಲ್ಲ ನಾವು ಸ್ವಲ್ಪ ಜನ ಇರುವುದು ನಮಗೆ ಬೇಕಾಗುವುದನ್ನು ಎಣ್ಣೆ ವಸ್ತು ಎಲ್ಲ ನಾವು ಮನೆಯಲ್ಲಿಯೇ ಮಾಡಿ ತಿಂತೇವೆ ಹೊರಗಿನಿಂದ ತಿನ್ನೋದಿಲ್ಲ ಹಾಗಾಗಿ ನಮ್ಮದು ಮನೆಯದ್ದೇ ಅಡುಗೆ ತಿಂಡಿ ಎಲ್ಲ ಇಷ್ಟ ಆಗ್ತದೆ ಹಾಗೆಯೇ ಪೂರಿ ಪೂರಿ ಬಾಜಿ ಇದೆಲ್ಲ ಮಾಡ್ತೇನೆ ಅದು ಕೂಡ ತುಂಬ ಟೇಸ್ಟ್ ಆಗ್ತದೆ ನಾವು ಹೊರಗಿನಿಂದ ಯಾವುದನ್ನು ತಂದು ತಿನ್ನುವುದಿಲ್ಲ ಎಷ್ಟು ಕಷ್ಟ ಆದರೂ ಸ್ವಲ್ಪ ಹೊರಗಿನಿಂದ ಸಾಮಾನು ತಂದು ಮನೆಯಲ್ಲಿಯೇ ಮಾಡಿ ತಿನ್ನುವುದು ಅದೇ ಆರೋಗ್ಯಕ್ಕೆ ಒಳ್ಳೆಯದು ಹೀಗೆಯೇ ನನ್ನ ಮಗಳಿಗೆ ಇದನ್ನೆಲ್ಲ ತಿಂದು ಮನೆ ಅಡುಗೆಯೇ ಬಾಯಿ ರುಚಿಯಾಗಿ ಹೋಗಿದೆ ನಾವು ಹೊರಗಿನಿಂದ ಯಾವ ಯಾವುದೂ ಒಂದು ವಸ್ತುವನ್ನು ಬಳಸುವುದಿಲ್ಲ ಮನೆಯಿಂದ ಮಾಡೋದು ಮನೆಯಲ್ಲಿಯೇ ತಿನ್ನುವುದು ಮತ್ತೆ ಬಂದವರು ಕೂಡ ಹೇಳ್ತಾರೆ ನಿಮ್ದು ಅಡುಗೆ ಒಳ್ಳೆಯದುಂಟು ನಮಗೂ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾರೆ ಮತ್ತೆ ಈಗ ಇದು ಈರುಳ್ಳಿ ಬಜೆ ಕೂಡ ಮಾಡ್ತೇನೆ ಈರುಳ್ಳಿ ಬಜೆ ಮತ್ತೆ ಗೋಳಿಬಜೆ ಪೂರಿ ಬನ್ಸ ಇಡ್ಲಿ ದೋಸೆ ಎಲ್ಲ ಮನೆಯಲ್ಲಿಯೇ ಮಾಡಿ ಮನೆಯಲ್ಲಿಯೇ ತಿಂತೇವೆ ನಾವು ಹೋಟೆಲ್ಗೆಂದು ಒಂದು ದಿನ ಕೂಡ ಇಲ್ಲಿ ಇಷ್ಟರ ತನಕ ನಾವು ಹೋಗಲಿಲ್ಲ ನಾವು ಮದುವೆಯಾಗಿ ಇಪ್ಪತ್ತೈದು ವರ್ಷ ಆಯಿತು ಒಂದು ದಿನ ಕೂಡ ನಾನು ಹೋಗಲಿಲ್ಲ ಹೋಟೆಲ್ಗೆ ಯಾಕೆಂದರೆ ನಂದು ಗಂಡನಿಗೆ ಹೋಟೆಲ್ಲ ಅಂಗಡಿಯದ್ದೆಲ್ಲ ತಿನ್ನೋದೆಂದ್ರೆ ತುಂಬ ದೂರ ಅವರು ನಾನು ಮನೆಯಲ್ಲಿಯೇ ಮಾಡುವುದು ನಾವು ಮನೆಯಲ್ಲಿಯೇ ತಿನ್ನುವುದು ಆರೋಗ್ಯಕ್ಕೆ ಅದು ತುಂಬ ಒಳ್ಳೆಯದು ಹೊರಗಿನಿಂದ ತಿಂದು ಬಂದರೆ ಅದು ಎಣ್ಣೆ ಯಾವ ಎಷ್ಟು ದಿನದ ಎಣ್ಣೆಯೆಲ್ಲ ಇಡ್ತಾರೆ ಅವರು ನಮ್ಮನೆಯಲ್ಲಾದರೆ ಅದನ್ನು ಫ್ರೆಶ್ ತಂದು ಫ್ರೆಶ್ ಮಾಡ್ಬಹುದು ಫ್ರೆಶ್ಶಲ್ಲಿ ಮಾಡಿ ನಾವು ಫ್ರೆಶ್ಶಲ್ಲಿ ತಿನ್ಬಹುದು ಇದೇ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ನಾವು ಇಷ್ಟೆಲ್ಲ ಬಳಸುತ್ತೇವೆ ಮನೆಯಲ್ಲಿಯೇ